ಮೀನುಗಾರಿಕೆಗೆ ಸಂಬಂಧಿಸಿದಂತೆಯೇ ಕೆಲವು ಜನರಿಗೆ ತಿಳಿಯದಂಥ ವಿಷಯ ಏನಂದರೆ ರಾತ್ರಿ ಸಾಧಾರಣ ನಾಲ್ಕು ಗಂಟೆಗೂ ಆ ರೀತಿ ಏಳಬೇಕಾಗ್ತದೆ ಏಳಿದ ಮೇಲೆ ಅಲ್ಲಿ ಸಮುದ್ರಕ್ಕೆ ಹೋದ ಮೇಲೆ ಅಂದರೆ ಎಷ್ಟು ಜಾಗ್ರತೆ ಮಾಡಿದರೂ ಸಾಕಾಗುವುದಿಲ್ಲ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜಿ ಜೀವಕ್ಕೆ ಅಂದ್ರೆ ಜೀವಕ್ಕೆ ಜೀವಕ್ಕೆ ದುರಂತ ಆಗುವಂಥ ಪರಿಸ್ಥಿತಿ ಇರ್ತದೆ ಅದೂ ಅಲ್ಲದೆ ಒಂದು ಸಲ ಹೋದ್ರೆ ಒಂದು ವಾರ ಆದರೂ ಸಮುದ್ರದಲ್ಲೇ ಇರ್ತಾರೆ ನಾವು ಮಕ್ಕಳೆಲ್ಲ ಯಾರನ್ನೆಲ್ಲ ಬಿಟ್ಟು ಅಲ್ಲಿ ಹೋಗೀ ಆ ಸಮುದ್ರದಲ್ಲಿದ್ದು ಇದು ಮಾಡ್ತಾರೆ ಮನೆಗೆ ಅವರು ಹೋದವ್ರು ಮನೆಗೆ ವಾಪಸ್ ಬಂದ ಮೇಲೆ ಬಂದರು ಅಂತ ಎಣಿಸಬೇಕಾಗ್ತದೆ ಮತ್ತೆ ಏನಂದರೆ ಅಲ್ಲಿ ಒ ಹೋದ ನಂತರ ಕೆಲವು ಕಟ್ಟುಪಾಡ್ಗಳನ್ನು ಅವರು ಇದು ಮಾಡಲೇಬೇಕಾಗ್ತದೆ ಒಂದು ಸಲ ಬಲೆ ಹಾಕಿದ್ರೆ ಅದನ್ನು ಇದು ಮಾಡಿಕೊಂಡು ಬರುವಾಗ ಅಂದ್ರೆ ಅದರ ಕಷ್ಟ ಯಾರಿಗೂ ಬೇಡ ಸಾಧಾರಣ ಮೊದಲೆಲ್ಲ ಬೋಟ್ ಅಂದ್ರೆ ಇದು ಲೋನು ಅದು ಇದೆಲ್ಲ ಸಿಗುದಿಲ್ಲಾಗಿತ್ತು ಈಗ ಬೇಕ್ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಲೋನು ಏನು ಲೋನುಗೆ ಕೊಟ್ಟರೂ ಅದನ್ನು ತೀರಿಸ್ಬೇಕಲ್ಲ ತೀರಿಸ್ಬೇಕಂದ್ರೆ ಅಲ್ಲಿ ಸಂಪಾದನೆ ಆಗಲೇಬೇಕು ಒಂದು ಕೆಲವು ಎಷ್ಟೋ ಸಲ ಹೋಗಿ ವಾಪಸ್ ಬಂದಿದ್ದುಂಟು ಖಾಲಿ ಡೀಸಲಿದ್ದು ಒಂದೊಂದು ಸಲ ಹೋಗಿ ಒಂದೊಂದು ಸಾವಿರ ಐದೈದು ಸಾವಿರ ಲೀಟರ್ ಮಾಡ್ಕೊಂಡು ಬಂದಿದ್ದೂ ಉಂಟು ಯಾರಿಗೆ ಐದು ಪೈಸೆ ಸಂಪಾದನೆ ಇಲ್ಲದಿದ್ದದ್ದೂ ಉಂಟು ಒಂದೊಂದು ಸಲ ಬಂದರೆ ಆಯಿತು ಇಲ್ಲದಿದ್ದರೆ ಇಲ್ಲ ಆ ಆ ರೀತಿ ಇದಾಗ್ತಾ ಉಂಟು ಅದು ಇದಾದ ಮೇಲೆ ಇವ್ರು ಊಟದ್ದೂ ಅದೇ ರೀತಿ ಊಟ ಅಂದ್ರೆ ಅಲ್ಲಿ ಎಲ್ಲ ಇಲ್ಲಿಂದಲೇ ತಕೊಂಡು ಹೋಗ್ಬೇಕು ಮನೆ ಊಟ ಇಲ್ಲ ಎಲ್ಲ ನಾವೇ ಮಾಡಿ ನಾವೇ ತಿನ್ನಬೇಕು ಆ ಪರಿಸ್ಥಿತಿ ಇದ್ರಲ್ಲಿ ಉಂಟು